ಹಾಂ ಹೇಳಿ

ಹೌದು ಹೌದು ಹೇಳಿ ಯಾರು ಹಾಂ ಯಾವ ಡಿಪಾರ್ಟ್ಮೆಂಟ್ ಸರ್ ಹೌದಾ ಹೇಳಿ ನಿಮ್ಮದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲಾ ಬ್ಲಾಕು ಫ್ಯಾನ್ ವರ್ಕ್ ಆಗ್ತಿಲ್ಲವಾ ಹೌದು ಅದು ಚೇರ್ಮ್ಯಾನ್ ಒಂದು ಲೆಟ್ರ್ ಕೊಡಬೇಕಿತ್ತು ನೀವು ಹೌದಲ್ಲವಾ ಚೇರ್ಮ್ಯಾನ್ ಅಟೆಸ್ಟೆಡ್ ಒಂದು ಲೆಟ್ರ್ ಹತ್ತಿರ ತಂದುಕೊಟ್ಟಿದ್ರೆ ಅವರು ಅಲ್ಲಿ ನೋಡ್ತಿದ್ದರು ನಾನು ವಿಚಾರಿಸ್ತೇನೆ ನೋಡುವ ಅಂದರೆ ಒಟ್ರಾಸಿ ಅಂದರೆ ಯಾವುದು ಆ್ಯನ್ ಸೆಮ್ ಎಕ್ಸಾಮ್ ಹೇಳ್ತಿದ್ದೀರಾ ಅದು ಟೈಮ್ ಟೇಬಲ್ ಈಗ ನಾವು ಕೊಡ್ತೀವಿ ಅಲಾ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮದು ಇಯರ್ ಕ್ಯಾಲ್ಕ್ಯುಲೇಶನ್ ಆಗೋದೇ ಫೋರ್ ಮಂತ್ ಈ ಸೆಮ್ಮ್ ಅದರಲ್ಲೂ ನೀವು ಒನ್ ಹನ್ನೊಂದು ಮೊದಲು ಅದಕ್ಕಿನ್ನ ಮೊದಲೊಂದು ಇಲ್ಲಿ ಇರೋದೇ ಆಲ್ಮೋಸ್ಟ್ ಫೋರ್ ಮಂತ್ ಇರೋದು ಹಾಗೆ ನೋಡುವ ಟ್ರೈ ನೋಡ್ತೀವಿ ನಾವು ಆದಷ್ಟು ಬೇಗ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನೋಡುವ ಎಲ್ಲ ಎಕ್ಸಾಮು ಎಕ್ಸಾಮಿಗೆ ಹೇಳಿ ಮಾತಾಡ್ತೀನಿ ನಾನು ನೋಡುವ ಸರ್ ಆದಷ್ಟು ಬೇಗ ಮಾಡಿ ಕೊಡುವ ಓಕೆ